ಹಾಂ ಯಾರು ಹಾಂ ಹೌದು ಮ್ಯಾಮ್ ಬ್ಯಾಂಕ್ ಮ್ಯಾನೇಜರ್ ಕೀರ್ತನಾ ಮಾತಾಡ್ತಿರೋದು ನೀವು ಯಾರು ಏನಾಗಬೇಕಾಗಿತ್ತು ಹೌದಾ ಓಕೆ ಏನು ಆಗ್ಬೇಕಾಗಿತ್ತು ಹೌದಾ ಸರಿ ಇವತ್ತು ಇವತ್ತು ಆಗೋದಿಲ್ಲ ನಾಳೆ ಬೆಳಗ್ಗೆ ಹತ್ತು ವರೆ ಮೇಲೆ ಬನ್ನಿ ನೀವು ಬ್ಯಾಂಕ್ ಖಾತೆನ ಓಪನ್ ಮಾಡಿಸ್ಬೋದು ನೀವು ಬಂದಮೇಲೆ ಇಲ್ಲಿ ಹಾಂ ಹೌದು ಹಾಂ ನೀವು ಒಂದು ಆಧಾರ್ ಕಾರ್ಡನ್ನ ತೊಗೊಂಡು ಬನ್ನಿ ಮತ್ತೆ ಒಂದು ಪ್ಯಾನ್ ಕಾರ್ಡ್ ಮತ್ತೆ ನಿಮ್ಮ ಒಂದು ಭಾವಚಿತ್ರವನ್ನು ತೊಗೊಂಡು ಬನ್ನಿ ಮತ್ತೆ ನಿಮ್ಮದು ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಇದರ ಎಲ್ಲ ಕಾಪಿಯನ್ನು ತೊಗೊಂಡು ಬನ್ನಿ ಮತ್ತು ಒರಿಜಿನಲ್ ಕೂಡ ತೊಗೊಂಡು ಬನ್ನಿ ನೀವು ಹಾಂ ಜೆರಾಕ್ಸೂ ತೊಗೊಂಡು ಬರ್ಬೋದು ನೀವು ಇದ್ದರೆ ಮೂಲ ಪ್ರತಿಗಳು ಇದ್ದರೆ ಅದನ್ನು ಕೂಡ ತೊಗೊಂಡು ಬನ್ನಿ ಸಹಾಯ ಆಗುತ್ತೆ ಅಲ್ಲವಾ ನೀವು ಸ್ಟಾರ್ಟಿಂಗ್ ಬಂದರೆ ಐದು ನೂರು ರೂಪಾಯನ್ನು ನೀವು ಜಮಾ ಮಾಡ್ಬೋದು ಮತ್ತೆ ನೀವು ತಿಂಗಳಿಗೆ ಒಂದು ಸಲ ಅಥವಾ ಒಂದು ವರ್ಷದಲ್ಲಿ ನೀವು ಆ ಹಣವನ್ನು ತೆಗೆದು ಹಾಕಿ ಮಾಡ್ತಾ ಇರ್ಬೇಕಾಗುತ್ತೆ ಹಂಗೆ ಮಾಡಿದರೆ ನೀವು ನಿಮಗೆ ಸಾಲ ಸೌಲಭ್ಯ ಕೂಡ ಇರುತ್ತೆ ನೀವು ಸಾಲವನ್ನು ತೆಗೆದುಕೊಳ್ಬೋದು ಬ್ಯಾಂಕ್ ಕಡೆಯಿಂದ ಹಾಂ ಮತ್ತೆ ನೀವು ಇದನ್ನು ಏನು ನೀವು ಹಣವನ್ನು ತೆಗೆದು ಹಾಕಿ ಮಾಡೋದರಿಂದ ನಿಮ್ದು ಅದೇ ವೈಯುಕ್ತಿಕ ಸಾಲ ಪರ್ಸ್ನಲ್ ಲೋನ್ ಸೌಲಭ್ಯ ಇರುತ್ತೆ ನಮ್ಮ ಬ್ಯಾಂಕ್ ಕಡೆಯಿಂದ ಅದು ಬಡ್ಡಿ ಕಡಿಮೆ ಇರೋದರಿಂದ ನೀವು ನಿಮಗ್ ಸಹಾಯ ಆಗುತ್ತೆ ಅಂತ ಹೇಳ್ಬೋದು ಹಾಂ ಸರಿ ಬರುವಾಗ ಒಂದು ಫೋನ್ ಮಾಡಿ ನನಗೆ ನಾನು ಬ್ಯಾಂಕಲ್ಲೆ ಇರ್ತೀನಿ ಅಂತ ಅನಿಸುತ್ತೆ ಹತ್ತುವರೆ ಮೇಲೆ ನೀವು ಬರುವಾಗ ಒಂದು ಫೋನ್ ಮಾಡಿ ಮತ್ತೆ ಮರಿಬೇಡಿ ಇದೆಲ್ಲ ದಾಖಲೆಗಳನ್ನು ತರೋದು ಆಧಾರ್ ಆಗಿರ್ಬೋದು ಪ್ಯಾನ್ ಆಗಿರ್ಬೋದು ಫೋಟೋ ಆಗಿರ್ಬೋದು ಅದೆಲ್ಲ ತೊಗೊಂಡು ಹಾಂ ಹಾಂ ಹೌದು ಎರಡನ್ನು ತೊಗೊ ತೊಗೊಂಡು ಬನ್ನಿ ನೀವು ಹ್ಞೂ ಸರಿ ಬಾಯ್